ಗೀಝರ್ ಇದು ನೀರು ಕಾಯ್ಸೋಕ್ಕೆ ನಾವು ಉಪಯೋಗಿಸುವ ಒಂದು ಯಂತ್ರ ಈ ಗೀಝರು ನಮಗೆ ಎಷ್ಟು ಯೂಸ್ಫುಲು ಇದೆಯೋ ಅಷ್ಟೇ ಇದು ಇದರಿಂದ ಅಪಾಯ ಇದೆ ಯಾಕೆ ಅಂದರೆ ಗೀಝರ್ ನಾವು ದಿನನಿತ್ಯ ನಾವು ಯೂಸ್ ಮಾಡ್ತೀವಿ ಅದರಲ್ಲೂ ಕೂಡ ನಾವು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಾವು ನೀರು ಕಾಯ್ಸೋಕ್ಕೆ ಯೂಸ್ ಮಾಡೋ ವಸ್ತು ಅಂದ್ರೇ ಅದು ಗೀಝರು ಇದರಲ್ಲಿ ಗೀಝರಲ್ಲಿ ಎರಡು ವಿಧವಾಗಿ ಇದೆ ಅದು ಎರಡು ಥರ ಇದೆ ಗೀಝರು ಒಂದು ಕರೆಂಟಿನ ಗೀಝರು ಇನ್ನೊಂದು ಗ್ಯಾಸ್ ಗೀಝರು ಕ ಕರೆಂಟಿನ ಗೀಝರ್ ಬಂದು ನಾವ್ ಕರೆಂಟ್ ಮೂಲಕ ನೀರನ್ನ ಕಾಯ್ಸ್ಕೊತೀವಿ ಈ ಇದಕ್ಕೆ ಅದ್ರ ಇದೆ ನಮಗೆ ಅಡ್ವಾಂಟೇಜ್ ನಾವು ಕರೆಂಟ್ ಮೂಲಕ ನೀರು ಕಾಯ್ಸ್ಕೊಬೋದು ಅಷ್ಟೇ ಆದ್ರೆ ಇದ್ರದು ಡಿಸ್ಅಡ್ವಾಂಟೇಜ್ ಏನಂದರೆ ನಾ ಯಾವಾಗಲೂ ಕರೆಂಟೇ ಇರಬೇಕು ಮತ್ತು ಇದು ಜಾಸ್ತಿ ಕರೆಂಟನ್ನ ಕನ್ಸಮ್ಪ್ಷನ್ ಮಾಡುತ್ತೆ ಪವರ್ ಕನ್ಸಮ್ಪ್ಷನ್ ಮಾಡುತ್ತೆ ಈ ಗೀಝರು ಮತ್ತೆ ಇದು ತುಂಬ ಡೇಂಜರ್ ಆಗಿರುತ್ತೆ ಯಾಕೆ ಅಂದರೆ ನಾವು ಕರೆಂಟ್ ಅಂದ್ರೇ ಸ್ವಲ್ಪ ಭಯ ಅದು ಬಚ್ಚಲು ಮನೆಲ್ಲಿ ಅಂದರೆ ನಾವು ನೀರು ನೀರನ್ನ ಜಾಸ್ತಿ ಆಡುವ ಜಾಗ ಅದು ಅವಾಗ ಅಪ್ಪಿತಪ್ಪಿ ಗೊತ್ತಾಗ್ದೆ ನೀರು ಗೀರು ಏನಾರು ತಲ್ಪಿ ಅದಕ್ಕೆ ಗೀಝರ್ಗೆ ಏನಾದ್ರು ತಲುಪಿ ನಾವು ಅದನ್ನು ಮುಟ್ಟಿದ್ರೆ ಅದು ತುಂಬ ಜಾಸ್ತಿ ಚಾನ್ಸಸ್ ಶಾಕ್ ಹೊಡಿಯೋದು ಚಾನ್ಸಸ್ ಇರುತ್ತೆ ಆದ್ದರಿಂದ ಇದು ತುಂಬ ಡೇಂಜರು ಮತ್ತು ನಾವು ಕರೆಂಟಿಂದು ಇನ್ನೊಂದು ಏನು ಅಂದರೆ ವೈರ್ ಗೀರ್ ಏನಾರು ಅದರಲ್ಲಿ ಸ್ಕಿನ್ ಔಟ್ ಆಗಿದ್ದರೆ ಅದನ್ನ ನಾವು ಮುಟ್ಟಿ ನಾವು ಸ್ನಾನ ಮಾಡ್ಬೇಕಾರೆ ಮುಟ್ಟಿದ್ರೆ ಜಾಸ್ತಿ ಪರ್ಸಂಟೇಜ್ ಆಫ್ ಶಾಕ್ ಹೊಡಿಯೋ ಚಾನ್ಸಸ್ ಇರುತ್ತೆ ಆದ್ದರಿಂದ ಇದು ತುಂಬ ಅಪಾಯಕಾರಿಯಾದ ವಸ್ತು ಇದರಲ್ಲಿ ಎಷ್ಟು ಯೂಸ್ ಇದೆಯೋ ಅಷ್ಟೇ ಡೇಂಜರು ಮತ್ತು ಇದ್ರ ಗೀಝರಲ್ಲಿ ನಾವು ಸ್ನಾನ ಮಾಡೋದರಿಂದ ತಲೆ ಕೂದಲು ನೀರು ಕಾದು ಕಾದು ಅದು ತಲೆ ಕೂದಲು ಉದ್ರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಸ್ಕಿನ್ನಿಗೆ ತುಂಬ ಪ್ರಾಲಮ್ ಬರುತ್ತೆ ಯಾಕಂದರೆ ಅದು ನ್ಯಾಚುರಲಾಗಿ ಅದು ಕಾ ಸೌದೆಯಿಂದ ಕಾದಿರೋ ಥರ ಇರೋಲ್ಲ ಅದು ನೀರಿನ ಇದರಲ್ಲಿ ಅದು ಸ್ವಲ್ಪ ಕಲೆ ಕೂದಲಿಗೆ ಸ್ಕಿನ್ಗೆ ಎಲ್ಲ ರ್ಯಾಷಸ್ ಬರೋ ಚಾನ್ಸಸ್ ಜಾಸ್ತಿಯಿರುತ್ತೆ ಸ್ಕಿನ್ನಿಗೆ ಎಫೆಕ್ಟ್ ಆಗುತ್ತೆ ಮತ್ತು ಸ್ಕಿನ್ ಡ್ರೈ ಆಗುತ್ತೆ ಈ ರೀತಿ ತೊಂದ್ರೆಗಳು ಬರುತ್ತೆ ಗೀಝರ್ ನೀರು ನಾವು ದ ಡೈ ದಿನನಿತ್ಯ ಯೂಸ್ ಮಾಡಿದ್ರೆ ಮತ್ತು ಎರಡನೇದು ಬಂದು ಗ್ಯಾಸ್ ಗೀಝರು ಇದು ಕರೆಂಟ್ ಗೀಝರ್ಗಿಂತ ತುಂಬ ಅಪಾಯಕಾರಿಯಾದ ಗ್ಯಾಸ್ ಗೀಝರು ಯಾಕೆ ಅಂದರೆ ಗ್ಯಾಸ್ ಗೀಝರು ನಾವು ನೀರು ಕಾಯ್ಸೋಕ್ಕೆ ಅದು ಗ್ಯಾಸಿಂದ ಕನೆಕ್ಷನ್ ಕೊಡಬೇಕು ಗೀಝರ್ಗೆ ಇದು ತುಂಬ ಅಪಾಯಕಾರಿ ಯಾಕಂದರೆ ನಾವು ಬಚ್ಲು ಮನೇಲ್ಲೆ ಗ್ಯಾಸ್ ಸಿಲಿಂಡರ್ ಇಟ್ಟಿರ್ತೀವಿ ಅದು ಲೀ ಯಾವಾಗ ಬೇಕಾದ್ರು ಲೀಕ್ ಆಗುತ್ತೆ ಅದು ತುಂಬ ಅಪಾಯಕಾರಿ ಯಾವಾಗ ಬೇಕಾರೂ ಬ್ಲ್ಯಾಸ್ಟ್ ಆಗ್ಬೋದು ಯಾವಾಗ ಬೇಕಾರೂ ಬರ್ಸ್ಟ್ ಆಗ್ಬೋದು ಮತ್ತು ಯಾವಾಗ ಬೇಕಾರೂ ಅದು ಬೆಂಕಿ ಹತ್ಕೋಬೋದು ಗ್ಯಾಸ್ ಗೀಝರು ಇದು ತುಂಬ ಅಪಾಯಕಾರಿ ಮತ್ತು ಇವಾಗ ಟ್ಯಾಂಕಿಂದ ನೀರು ಸಪ್ಲೈ ಆಗುತ್ತೆ ನಮ್ಮ ಗ್ಯಾಸ್ ಗೀಝರ್ಗೆ ಅವಾಗ ಟ್ಯಾಂಕ್ನಲ್ಲಿ ಅಪ್ಪಿತಪ್ಪಿ ನೀರು ಇಲ್ಲ ಅಂದ್ರೂ ಗ್ಯಾಸ್ ಗೀಝರು ನಾವು ನಲ್ಲಿ ಆನ್ ಮಾಡಿದಾಗ ಅದರಿಂದ ಒಂದು ವಿಷಕರವಾದ ಗಾಳಿ ಉತ್ಪತ್ತಿಯಾಗುತ್ತೆ ಅದನ್ನ ಕಾರ್ಬನ್ ಮೊನೊಕ್ಸೈಡ್ ಅಂತ ಕರೀತಾರೆ ಇದು ನಲ್ಲಿಯಿಂದ ಮೂಲಕ ಬಂದು ಅದು ನಾವೇನಾರೂ ಉಸಿರಾಟ ಆಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ತೊಂದರೆ ಆಗುತ್ತೆ ಮತ್ತು ನಾವು ಮೂರ್ಛೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಪ್ಪಿತಪ್ಪಿ ಗಾಳಿ ಕೂಡ ಆಡಲಿಲ್ಲ ಅಂದರೆ ವೆಂಟಿಲೇಟ್ರ್ ಇಲ್ಲಂದರೆ ಬಚ್ ಬಾತ್ರೂಮಿನ ಕಿಟಕಿಯಿಂದ ಯಾವ್ದಾರೂ ಗಾಳಿ ಆಡಲಿಲ್ಲ ಅಂದರೆ ನಮಗೆ ತುಂಬ ತೊಂದರೆ ಆಗುತ್ತೆ ಯಾವ ರೀತಿ ಏಳುತ್ತೆ ಅಂದ್ರೂ ನಮ್ಗೆ ಏಳಕ್ಕೆ ಆಗೋಲ್ಲ ಇದು ಬದುಕು ಉಳಿನ ಉಳಿವಿನ ಬಗ್ಗೆ ಆಗುವ ತೊಂದರೆ ಅಂತ ಹೇಳ್ತಾರೆ ಆದ್ದರಿಂದ ನಾವು ಇದು ಸೋಲಾರ್ ಥರ ಇರೋದಿಲ್ಲ ಆದ್ದರಿಂದ ಗೀಝರ್ ತುಂಬ ಅಪಾಯಕಾರಿ ನಾವು ಇದರಿಂದ ಟೆನ್ ಪೆರ್ಸೆಂಟ್ ಯೂಸ್ಫುಲ್ ಇದ್ದರೆ ನೈನ್ಟಿ ಪರ್ಸೆಂಟು ನಾವು ಡೇಂಜರಿಂದಲೇ ಯೂಸ್ ಮಾಡ್ಬೇಕು ಯಾಕೆ ಅಂದರೆ ಸಖತ್ತು ನಾವು ಆಕ್ಟಿವಾಗಿ ಇರಬೇಕು ಅಪ್ಪಿತಪ್ಪಿ ಒಂದು ಸ್ವಲ್ಪಾನು ನಾವು ಏನಾರೂ ಅಲ್ಲಿ ಮಿಸ್ ಆದ್ರೂ ಅದು ಬ್ಲ್ಯಾ ಬ್ಲ್ಯಾಸ್ಟ್ ಆಗೋದು ಬರ್ಸ್ಟ್ ಆಗೋದು ಈ ರೀ ಈ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಗೀಝರ್ ಎಷ್ಟು ಯೂಸ್ಫುಲ್ಲೋ ಅಷ್ಟೇ ಇದ್ರ ಮೇಲೆ ನೆಗಿಟಿವ್ ಇಂಪ್ಯಾಕ್ಟ್ ಇದೆ